ಆಂಬುಲೆನ್ಸ್ ನಮಗೆ ಅತ್ಯವಶ್ಯಕವಾಗಿದೆ ಏಕೆಂದರೆ ನಮ್ಮೂರಿನಲ್ಲಿ ನಾವು ಇರುವ ಜಾಗದಿಂದ ಪಟ್ಟಣಕ್ಕೆ ಅಂದರೆ ಆಸ್ಪತ್ರೆಗೆ ಸುಮಾರು ಹದಿನೈದ್ರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಯಾಕಂದರೆ ನಮ್ಮೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವುದೇ ಹಾಸ್ಪೆಟ್ಲಿಲ್ಲ ಮತ್ತು ಸಡನ್ಲಿ ಹೋಗೋಕು ಏನೋ ಒಂದು ಕೆಮ್ಮುನೋ ಜ್ವರನೋ ಒಬ್ಬ ವ್ಯಕ್ತಿಗೆ ಈಗ ಉದಾಹರಣೆಗೆ ಊರಲ್ಲಿರೋ ಅಜ್ಜನಿಗೋ ತಾತನಿಗೋ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಹಳ್ಳಿಯಲ್ಲಿ ಅಂದಮೇಲೆ ಜನರು ಇದ್ದೇ ಇರ್ತಾರೆ ಅವ್ರಿಗೇನಾದ್ರು ಸಡನ್ಲಿ ಏನೋ ಒಂದು ಎದೆನೋವೋ ಉಸಿರಾಟದ ತೊಂದರೇನೋ ಅವರಿಗೇನೋ ಸಡನ್ಲಿ ಏನೋ ಆಯಿತು ಅಂದರೆ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಸಾರಿಗೆ ಸಂಪರ್ಕವೂ ಕೂಡ ಇಲ್ಲ ಯಾಕಂದರೆ ಗೋರ್ಮೆಂಟ್ ಕಡೆಯಿಂದ ಬಸ್ ಕರೆಕ್ಟಾದ ಟೈಮಿಗೆ ಬರಲ್ಲ ಹತ್ತು ಗಂಟೆಗೆ ಒಂದ್ಸಲ್ವೋ ಒಂದು ಗಂಟೆಗೆ ಒಂದ್ಸಲ್ವೋ ಐದು ಗಂಟೆಗೆ ಒಂದ್ಸಲ್ವೋ ಬರುತ್ತೆ ಅದನ್ನೆಲ್ಲ ನಂಬ್ಕೊಂಡ್ರೆ ಆಗುತ್ತಾ ಕರ್ಕ ಹೋಗಕ್ಕೆ ಹಾಸ್ಪೆಟ್ಲಿಗೆ ಬೇಕು ಬೇಕು ಅಂದರೆ ಅದಕ್ಕೆ ಆಂಬುಲೆನ್ಸ್ ಇತ್ತು ಅಂದರೆ ಎಷ್ಟು ಅವಶ್ಯಕತೆ ಅಲ್ಲವಾ ನಮ್ಮೂರಿಗೆ ಅವಶ್ಯ ಆಂಬುಲೆನ್ಸಿಂದು ತುಂಬ ಅವಶ್ಯಕತೆಯಿದೆ ತುಂಬ ತುಂಬ ಅಂದಾಗ ಅದು ತುಂಬಕ್ಕಿಂತ ತುಂಬ ಅವಶ್ಯಕತೆ ಇದ್ದು ಉದಾಹರ್ಣೆಗೆ ಎಷ್ಟೋ ಉದಾಹರ್ಣೆಗಳ್ ಬರ್ತಾವೆ ಯಾಕಂದರೆ ಮನುಷ್ಯನಿಗಂದ್ರೆ ನಾನಾ ರೀತಿ ಖಾಯಿಲೆಗಳು ಬರ್ತವೆ ಈಗ ಬಂತಲ್ಲ ಖಾಯಿಲೆಗಳು ಯಾವುದ್ಯಾವ್ದೋ ಸುಮಾರು ಬರ್ತವೆ ಓವಯ ಈಗ ನಮ್ಮೂರಲ್ಲೇ ಅಂದ್ಕೊಳ್ಳಿ ಅಂದರೆ ಜನ ಒಬ್ಬ ರೈತ ಜಮೀನಿನಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಅವನಿಗೆ ಸಡನ್ಲಿ ಹಾವು ಕಚ್ತು ಕರ್ಕೊಂಡು ಹೋಗ್ಬೇಕು ಈಗ ಅಕ್ಕಪಕ್ಕ ಊರಿನಲ್ಲಿ ಯಾವ್ದಾದ್ರು ಒಂದು ಹಾಸ್ಪೆಟ್ಲಿತ್ತು ಅಂದರೆ ಸಡನ್ಲಿ ಕರ್ಕೊಂಡು ಹೋಗ್ಬೋದು ಎಮರ್ಜನ್ಸಿ ಅಂದ್ಬಿಟ್ಟು ಒಂದು ಐದು ನಿಮ್ಷಕ್ಕೆ ಅವ್ರು ರೀಚಾಗೋ ಜಾಗ ಇತ್ತು ಅಂದರೆ ಕರ್ಕೊಂಡು ಹೋಗ್ಬೋದು ಹೇಗೋ ಒಂದು ಕರ್ಕೊಂಡು ಹೋಗ್ಬೋದು ಬಟ್ಟು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರಷ್ಟು ದೂರ ಹಾಸ್ಪೆಟ್ಲಿತ್ತು ಅಂದರೆ ಹೇಗ್ ಕರ್ಕೊಂಡು ಹೋಗೋಕಾಗುತ್ತೆ ಸಡನ್ಲಿ ಯಾರ ಹತ್ರನೂ ವೆಹಿಕಲಿರಲ್ಲ ಇದ್ದರೂ ಸಹಾಯಕ್ಕೆ ಬರಲ್ಲ ಜನ ಈಗಿನ ಜನ ಯಾರೂ ಬರಲ್ಲ ಸಹಾಯಕ್ಕೆ ಕರೆದ್ರೂ ಸಡನ್ಲಿ ಬರಲ್ಲ ಹೋಗೋ ನಮಗೆ ಅದೈತೆ ಇದೈತೆ ಅಂತ ಹೇಳೋರಿರ್ತಾರೆ ಆದ್ದರಿಂದ ಆಂಬುಲೆನ್ಸ್ ಅವಶ್ಯಕತೆ ತುಂಬ ಇದೆ ಅವರಿಗೆ ಕಾಲ್ ಮಾಡ್ತು ಅಂದರೆ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರಿಗೇನು ಬೇಕೋ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪೆಟ್ಲಿಗ್ ಸೇರಿಸ್ತಾರೆ ಆದ್ದರಿಂದ ಆಂಬುಲೆನ್ಸ್ ತುಂಬ ಅವಶ್ಯಕ ಇದ್ದು ಆಂಬುಲೆನ್ಸ್ನು ಅದಕ್ಕೆ ತುಂಬ ಅವಶ್ಯಕತೆಯಾಗಿದೆ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಆದರೂ ಕರ್ಕೊಂಡು ಹೋಗಕ್ಕೆ ಟೈಮಿಗೆ ಬಸ್ಸು ಕಾ ಬಸ್ಸಿಂದು ವ್ಯವಸ್ಥೆ ಇರಲ್ಲ ಆಟೋ ವ್ಯವಸ್ಥೆ ಇರಲ್ಲ ಮತ್ತು ರೋಡೇ ರೋಡೇ ಕರೆಕ್ಟಾಗಿರಲ್ಲ ಅಂಥದ್ರಲ್ಲಿ ಬಸ್ಸು ಕಾರು ಟೈಮಿಗೆ ಎಲ್ಲಿ ಸಿಗುತ್ತೆ ಹೇಳಿ ಅಂಥದ್ರಲ್ಲಿ ನಮಗೆ ಆಂಬುಲೆನ್ಸ್ ಅವಶ್ಯಕತೆ ಇದ್ದರೆ ಸರ್ಕಾರದಿಂದ ಅದು ಅವಶ್ಯಕತೆ ಇತ್ತು ಅಂದರೆ ನಮಗೆ ತುಂಬ ಅನುಕೂಲ ಕರ್ಗೋ ಸಡನ್ಲಿ ಕರ್ಕೊಂಡು ಹೋಗೋರ್ಗೆ ಗರ್ಭಿಣಿ ಮತ್ತು ಆಕ್ಸಿಡೆಂಟಾದ ಸಡನ್ಲಿ ಈಗ ನಮ್ಮೂರಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಸಡನ್ಲಿ ಕ್ರ್ಯಾಶ್ ಬೈಕು ಬೈಕು ಕ್ರ್ಯಾಶ್ ಆಯಿತು ಒಬ್ಬ ವ್ಯಕ್ತಿಗೆ ಬೈ ಅವನಿಗೆ ಮೂಳೆ ಮುರೀತು ಅವಾಗ ಅವ್ನಿಗೆ ಹಾಸ್ಪೆಟ್ಲಿಗೆ ಕರ್ಕೊ ಹೋಗ್ಬೇಕು ಸಡನ್ಲಿ ಕರ್ಕೊ ಹೋಗ್ಬೇಕು ಅವಾಗ ಆಂಬುಲೆನ್ಸು ತುಂಬ ಅವಶ್ಯಕತೆ ಯಾಕಂದರೆ ಅವನಿಗೆ ಬ್ಲಡ್ಡು ಇದು ಆಗ್ತಾಯಿರ್ತದೆ ಅದಕ್ಕೆ ತುಂಬ ಅವಶ್ಯಕತೆ ಬೇಕು ಆಂಬುಲೆನ್ಸ್ ಅವಾಗ ಆಂಬುಲೆನ್ಸ್ ಇತ್ತು ಅಂದರೆ ತುಂಬ ಅನುಕೂಲ ಜನರಿಗೆ ನಾವು ಆ ಜನರಿಗೆ ತುಂಬ ಅನ್ಕೂಲವೇ ಅದು ಮತ್ತು ಗರ್ಭಿಣಿಯರಿಗೆ ಮತ್ತು ಏ ಮುದುಕಿ ಮುದುಕ ಏಜಾದವರು ಅಂಥವ್ರಿಗೆ ತುಂಬ ಅನುಕೂಲ ಜ್ವರ ಕೆಮ್ಮು ನೆಗಡಿ ಬರುತ್ತಲ್ಲ ಜ್ವರ ಅಂಥವ್ರಿಗೆ ಸಡನ್ಲಿ ಕರ್ಕೊಂಡು ಹೋಗಕ್ಕೆ ಹಾಸ್ಪೆಟ್ಲಿಗೆ ಬೇಕು ಆಂಬುಲೆನ್ಸಿನ ಅವಶ್ಯಕತೆ ಇದೆ ಡೈಲಿ ದಿನನಿತ್ಯ ಡೈಲ್ ದಿನನಿತ್ಯ ಇವು ದಿನನಿತ್ಯ ಮನುಷ್ಯನಿಗೆ ಯಾವ ರೀತಿ ತೊಂದರೆ ಬರುತ್ತೆ ಅದರಿಂದ ಅವರಿಗೆ ಆಂಬುಲೆನ್ಸ್ ತುಂಬ ಅವಶ್ಯಕತೆಯಾಗಿದ್ದು ಟ್ಯೆ ಮ ಸಾರಿಗೆ ಸಂಪರ್ಕ ಟೇಮ್ ಕರೆಕ್ಟಾಗಿಲ್ಲ ಟೈಮ್ ಕರೆಕ್ಟಾಗಿಲ್ಲ ಮತ್ತು ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಸಡನ್ನಾಗಿ ಏನೋ ಆಯಿತು ಕರ್ಕೊಂಡು ಹೋಗ್ಬೇಕು ಅವ್ರನ್ನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಇದೆ ಟ್ರೀಟ್ಮೆಂಟ್ ಕೊಡೋಕ್ಕೆ ವೆಹಿಕಲ್ ಇಲ್ಲದಿದ್ರಿಂದ ಆಂಬುಲೆನ್ಸು ತುಂಬ ಅವಶ್ಯಕತೆ ಜನರಿಗೆ ನಮಗೆ ಅಂತಲ್ಲ ಯ ಸುತ್ತಮುತ್ತ ಹಳ್ಳಿಗೆ ತುಂಬ ಹಾಸ್ಪೆಟ್ಲಿಂದ ಯಾವುದೇ ಊರಿನಲ್ಲಿಂದ ದೂರಕ್ಕೆ ಹೋಗ್ಬೇಕು ಆ ದೂರದಿಂದ ಹಾಸ್ಪೆಟ್ಲಿಗ್ ಕರ್ಕೊಂಡು ಹೋಗುವಾಗ ಸಡನ್ಲಿ ಆ ವ್ಯಕ್ತಿಗೆ ಏನೋ ಒಂದು ಅನಾಹುತ ಆಯಿತು ಅಂದರೆ ಆ ವ್ಯಕ್ತಿನ ಕರ್ಕೊಂಡು ಹೋಗಕ್ಕೆ ಸಾರಿಗೆ ಸಂಪರ್ಕ ಇಲ್ದಿದ್ದ ಜಾಗದಲ್ಲಿ ಆ ಆಂಬುಲೆನ್ಸು ಇದ್ದಿದ್ರಿಂದ ತುಂಬ ಅಗತ್ಯವಾಗಿದೆ ಅದು ಇದ್ದಷ್ಟು ಒಳ್ಳೆಯದು